ಹಲೋ ಹಲೋ

ಹಾಂ ಹೇಳಿ ಹೌದಾ ಯಾವ ಕ್ಲಾಸಲ್ಲಿ ಇದ್ದಾರೆ ಯು ಕೆ ಜಿಯಲ್ಲಿಯಾ ಹೌದಾ

ಹೌದಾ ಯಾವಾಗದಿಂದ ಯಾವಾಗಕ್ಕೆ ರಜೆ ಬೇಕು ನಿಮಗೆ ಹೌದಾ ಮೇಡಮ್ ಆದರೆ ಬುಧವಾರದಿಂದ ಎಕ್ಸಾಮ್ ಉಂಟಲ್ಲ ನೆಕ್ಸ್ಟ ಕಷ್ಟ ಆಗ್ತದಲ್ಲ ಅವರನ್ನ ಈಗ ರಜೆ ಕೊಟ್ಟು ಕಳಿಸಿದರೆ ಅಂದರೆ ಇದು ಒಂದು ವಾರದಲ್ಲಿ ಕಲಿಸುವಂಥದ್ದೆಲ್ಲ ನಾಡಿದ್ದು ಎಕ್ಸಾಮಿಗೆ ಇರ್ತದೆ ಅಲ್ಲಿ ಟೈಮ್ ಇಲ್ಲ ಅಲ್ಲ ಕಷ್ಟ ಆಗ್ತದಲ್ಲ ರಜೆ ಕೊಟ್ಟರೆ ಈಗ

ಅಲ್ಲ ಹಾಗಂತಲ್ಲ ಅಂದರೆ ಅದು ಕ್ಲಾಸಲ್ಲಿ ಕಲ್ತಾಗೆ ಆಗುದಿಲ್ಲಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ ಇರೋದರಿಂದ ಮೂರು ದಿವಸದ ಅಂದರೆ ಒಂದು ವಾರದ ಪಾಠ ಹೋಗ್ತದಲ್ಲ ನಿಮ್ಮ ಇಲ್ಲಿ ಬೇರೆ ಯಾರು ಸಹ ಇಲ್ಲವಾ ಇಲ್ಲಿಗೆ ಸ್ಕೂಲಿಗೆ ಬಿಡ್ಲಿಕ್ಕೆ ಎಲ್ಲ ಅಂದರೆ ನೀವು ಹೋಗಿ ಬೇರೆ ಯಾರು ಸಹ ಇಲ್ಲಿ ಇದ್ದರೆ ಅವರು ಸ್ಕೂಲಿಗೆಲ್ಲ ಬಿಡೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ ಎಕ್ಸಾಮ್ ಇರುದರಿಂದ ಇಲ್ಲಾದರೆ ತೊಂದೆ ತೊಂದರೆ ಇರ್ತಿರಲಿಲ್ಲ ಯಾರಾದರೂ ಇದ್ದಾರಾ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅಲ್ಲ ಟೆಸ್ಟ ಅಂದರೆ ಪರವಾಗಿಲ್ಲ ಶನಿವಾರದಿಂದ ಸೋಮವಾರ ತನಕ ರಜೆಯಲ್ಲ ಬುಧವಾರದಿಂದ ಇರುದು ಎಕ್ಸಾಮ ಆದರೆ ಅದೇ ಮುವ ಒಂದು ವಾರದ್ದು ಅವರಿಗೆ ಕ್ಲಾಸ್ ಮಿಸ್ ಆಗಿರ್ತದಲ್ಲ ಹಾಗೆ ಮತ್ತು ಸಡನ್ ಬಂದು ಎಕ್ಸಾಮ್ ಬರಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಮಾರ್ಕ್ಸ್ ಎಲ್ಲ ಕಡಿಮೆ ಆದರೆ ಕಷ್ಟ ಆಗ್ತದಲ್ಲ ಆದ್ರೆ ಅಂದರೆ ಅವರದ್ದು ಫಲಿತಾಂಶಕ್ಕೆಲ್ಲ ಕಷ್ಟ ಆಗ್ತದೆ ಒಂದು ಎಕ್ಸಾಮಲ್ಲಿ ಮಾರ್ಕ್ ಕಮ್ಮಿ ಬಂದರೆ ಒಂದು ವರ್ಷದ್ದು ಪ ಇದು ಅವರದ್ದು ಮಾರ್ಕ್ಸ್ ಎಲ್ಲ ಮತ್ತು ಸ್ವಲ್ಪ ಕಡಿಮೆ ಆದರೆ ಅವರಿಗೆ ಸಹ ಬೇಜಾರು ಆಗ್ತದಲ್ಲ ಮಕ್ಕಳಿಗೆ ಸಹ ಮಾರ್ಕ್ ಕಡಿಮೆ ಆದರೆ ಅದಕ್ಕೆ ಹೇಳುವುದು ನಾವು ಒಂದು ಏನಾದರೂ ವ್ಯವಸ್ಥೆ ಮಾಡಿ ಅಂದರೆ ನೀವು ಹೋಗಿ ಅಂದೆ ಮದುವೆ ತ ಮದುವೆಗೆ ಒಂದು ದಿನ ಎರಡು ದಿನ ಬೇಕಾದರೆ ರಜೆ ಮಾಡಲಿ ತೊಂದರೆಯಿಲ್ಲ ಅಂದರೆ ಒಂದು ವಾರ ರಜೆ ಹೇಳಿದರೆ ಸ್ವಲ್ಪ ಅವರಿಗೇ ಕಲಿಲಿಕ್ಕೆಲ್ಲ ಮತ್ತು ನಮ್ಮದು ಎಷ್ಟು ವಿಷಯ ಕಂಪ್ಲೀಟ್ ಆಗಿದೆ ಅಷ್ಟು ಅವರಿಗೆ ಕಲಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹಾಗೆ ಹೌದಾ

ಹೌದು ಕಲಿಯುದರಲ್ಲಿ ತೊಂದರೆಯಿಲ್ಲ ಅಂದರೆ ಕ್ಲಾಸಲ್ಲೆಲ್ಲ ಆ್ಯಕ್ಚಿ ಆ್ಯಕ್ಟಿವ್ ಇದ್ದಾರೆ ತೊಂದರೆಯಿಲ್ಲ ಕಲಿಯುದರಲ್ಲಿ ಆದರೆ ಸಹ ಒಂದು ಒಂದು ವಾರದ್ದು ತರಗತಿ ಮಿಸ್ ಆಗ್ತದಲ್ಲ ಅಂತ ಮಾತ್ರ ನೀವು ಯಾರ ಹತ್ತಿರ ಕೇಳಿದ್ದೀರ ನೋಟ್ಸ್ ಕೊಡಲಿಕ್ಕೆ ಹೌದಾ ಹಾಗಾದರೆ ನೀವು ಒನ್ ಹೇಳಿದೆ ಅಲ್ಲ ಆದರೆ ನೀವು ಎಂತ ಮಾಡ್ಬೇಕು ಹೇಳಿದರೆ ಅವತ್ತು ಅವತ್ತದ್ದು ಪಾಠ ಮಾಡಿದ್ದನ್ನು ಅವತ್ತು ಅವತ್ತೇ ಸ್ವಲ್ಪ ಅವಳಿಗೆ ಮನೆಯಲ್ಲಿ ಯ ರಿವಿಶನ್ ಮಾಡಿಸಿ ಯಾಕೆ ಎಕ್ಸಾಮ್ ಉಂಟಲ್ಲ ಮತ್ತು ಒಮ್ಮೆಗೆ ಅವಳಿಗೆ ಎಲ್ಲ ಕಲಿಯಲಿಕ್ಕೆ ಕಷ್ಟ ಆಗ್ಬೋದು ಒಂದು ವಾರ ರಜೆಯಲ್ಲಿ ಇದ್ದರೆ ಸಹ ನೀವು ಅವತ್ತಿಗೆ ಅವತ್ತಿಗೆ ನೋಟ್ಸ್ ತಗೊಂಡು ಅವತ್ತು ಅವತ್ತನ್ನು ಅವತ್ತು ಅವತ್ತೇ ಅವಳಿಗೆ ರಿವಿಶನ್ ಮಾಡಿಸಿ ಆಗ ಸ್ವಲ್ಪ ಸುಲಭ ಆಗ್ಬೋದು ಅವಳಿಗೆ ಸಹ ಹಾಂ ಮಿಟ್ಟರ್ಮ್ ಎಕ್ಸಾಮ್ ಅಲ್ಲ ಹಾಗೆ ಆಯಿತಾ ಬೇರೆ ಎಂತಾದರೂ ನ ಹಾಂ ಹೇಳಿ ಹೌದು ಹೌದು ಟೆಸ್ಟ್ ಉಂಟು ನೀವು ಸೋಮಾರ ತನಕ ರಜೆಯಲ್ಲಿ ಇದ್ದೀರಲ್ಲ ಬುಧವಾರದಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಹೇಳುವುದು ಅಂದರೆ ಕಷ್ಟ ಆಗ್ಬೋದು ಅಂತ ಅಷ್ಟೆ ಆಗ ಸಹ ನೀವು ಮ್ಯಾನೇಜ್ ಮಾಡ್ತೀರಿ ಹೇಳಿದರೆ ನೋಡಿ ಎಂತ ಮಾಡ್ತೀರಂತ ರಜೆ ಹಾಕ್ಬೋದು ರಜೆ ಹಾಕಲಿಕ್ಕೆ ಏನು ಸಮಸ್ಯೆಯಿಲ್ಲ

ಓಕೆ ಓಕೆ ಸರಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಹಾಂ ಒಂದು ವ ರಜಾ ಅರ್ಜಿ ಒಂದು ಸಾಕು ಕೊಟ್ಟು ಕಳಿಸಿ ಮೊದಲೇ ಎಷ್ಟು ತಾರೀಕಿಂದ ಎಷ್ಟು ತಾರೀಕು ತನಕ ರಜೆ ಬೇಕಂತ ರಜಾ ಅರ್ಜಿ ಒಂದು ಕಳಿಸಿ ಮತ್ತು ಅವತ್ತಿದ್ದು ಎಂತ ಕ್ಲಾಸಸ್ ಆಗಿದೆ ಅದನ್ನು ಅವತ್ತು ಅವತ್ತೇ ನೋಟ್ಸ್ ತಕೊಂಡು ಅವಳಿಗೊಂದು ರಿವಿಶನ್ ಮಾಡಿಸಿ ಬಿಡಿ ಅವತ್ತಿದ್ದು ಅವತ್ತಿಗೆ ಆಗ್ಬೋದಾ ಓಕೆ ಓಕೆ ಸರಿ ಆಯ್ತು ಆಯ್ತು ತೊಂದರೆ ಇಲ್ಲ ಸರಿ ಸರಿ ಆಯ್ತು ಹಾಂ ಓಕೆ ಹಾಂ ಸರಿ